ಕುಟುಂಬ ಕುಟುಂಬ ಅಂತಕ್ಷಣ ನಮಗೆ ಎಲ್ಲ ನೆನಪಾಗೋದು ನಮ್ಮೆಲ್ಲರಿಗೂ ಗೊತ್ತಿದೆ ಮನೆಯೇ ಮೊದಲ ಪಾಠ ಶಾಲೆ ಅಂದರೆ ಒಂದು ಮನೆ ಮನೆಯಿಂದಲೇ ಒಂದು ಮಗುವಿನ ಭವಿಷ್ಯ ನಿರ್ಧಾರ ಆಗೋದು ಅಲ್ಲಿಂದಲೇ ಪ್ರಾರಂಭ ಆಗುವಂಥದ್ದು ಮನೆ ಕುಟುಂಬದಲ್ಲಿ ಒಂದು ವಾತಾವರಣ ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯ ಶಿಕ್ಷಣ ನಮ್ಮ ಜೀವನ ಶೈಲಿ ಪ್ರತಿಯೊಂದೂ ಸಹ ಚೆನ್ನಾಗಿರುತ್ತೆ ಕುಟುಂಬ ಅಂತ ಹೇಳಿದಾಗ ಒಂದು ಅವಿಭಕ್ತ ಅವಿಭಕ್ತ ಕುಟುಂಬ ಮತ್ತು ಅದೇ ಸಿಂಗಲ್ ಫ್ಯಾಮಿಲಿ ಮತ್ತೆ ಜಾಯಿಂಟ್ ಫ್ಯಾಮಿಲಿ ಅವಿಭಕ್ತ ಕುಟುಂಬ ನಾನಿವತ್ತು ಎರಡೂ ಒಂದು ಕುಟುಂಬದ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಪಡ್ತೀನಿ ಮುಂಚೆ ಎಲ್ಲ ಏನಂಥೇಳಿದರೆ ಅವಿಭಕ್ತ ಕುಟುಂಬ ಜಾಸ್ತಿ ಇತ್ತು ಅಂದರೆ ಜಾಯಿಂಟ್ ಫ್ಯಾಮಿಲಿ ತುಂಬ ಜಾಸ್ತಿ ಇತ್ತು ಅಲ್ಲಿ ಏನಂಥೇಳಿದರೆ ಒಂದು ಮನೆಗಳ ಮನೆ ಅಂತ ತಗೊಂಡಾಗ ನಲವತ್ತರಿಂದ ಐವತ್ತು ಜನ ಇರ್ತಾಯಿದ್ದರು ಅತ್ತೆ ಮಾವ ಅಣ್ಣಂದಿರು ಭಾವಂದಿರು ಸೊಸೆದೀರು ಓರಗಿತ್ತಿಗಳು ಮಕ್ಕಳು ಮೊಮ್ಮಕ್ಕಳು ಆ ಒಂದು ಆ ತುಂಬು ಕುಟುಂಬನ ನೋಡೋಕೆ ಒಂದು ಖುಷಿಯಾಗಿರ್ತಿತ್ತು ಅದರಿಂದ ಏನೆಂದರೆ ಕುಟುಂಬದಲ್ಲಿ ಒಂದು ಹೆಚ್ಚು ಜನ ಇದ್ದಷ್ಟು ನಮಗೆ ಎಲ್ಲ ರೀತಿ ತುಂಬ ಉಪಯೋಗಗಳೇ ಜಾಸ್ತಿ ಒಂದು ಏನು ಅಂಥೇಳಿದರೆ ಅಲ್ಲಿಂದಲೇ ಮನೆ ಒಂದು ಆ ತುಂಬು ಕುಟುಂಬದಿಂದಲೇ ನಮಗೆ ಅನೇಕ ಪ್ರಯೋಜನಗಳಿದೆ ಅನೇಕ ಒಂದು ಒಳ್ಳೆಯ ಒಂದು ಬುದ್ಧಿಗಳನ್ನ ನಾವು ಅಲ್ಲಿಂದಲೇ ಕಳಿತೀವಿ ಒಂದೇನು ಅಂದರೆ ಬಹಳ ಮುಖ್ಯವಾಗಿ ನಾವು ನಾವು ಜಾಯಿಂಟ್ ಫ್ಯಾಮಿಲೀಲಿ ತಗೊಂಡಾಗ ಒಂದು ಸಂಬಂಧದ ಬೆಲೆನ ನಾವು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ತೀವಿ ಸಂಬಂಧ ಅಂದರೆ ಏನು ಯಾವ ರೀತಿ ಸಂಬಂಧನ ನಿಭಾಯಿಸಬೇಕು ಅನ್ನೋದನ್ನು ನಾವು ಚೆನ್ನಾಗಿ ಅಲ್ಲಿ ಕಲಿತೀವಿ ಮತ್ತು ಅದರ ಜೊತೆಗೆ ಏನೋ ತಂದೆ ತಾಯಿ ಅಥ್ವಾ ದೊಡ್ಡಪ್ಪ ಚಿಕ್ಕಪ್ಪ ತಾತ ಅಜ್ಜಿ ಅವರು ಒಂದು ನೆಡೆದು ಬಂದ ದಾರಿ ಅವರು ಅನುಭವಗಳನ್ನ ಒಂದು ಹೇಳ್ಕೊಳ್ತಾರೆ ಒಂದು ಸಿಹಿ ಘಟನೆಗಳನ್ನ ಹೇಳಿಕೊಳ್ತಾರೆ ಕಹಿ ಘಟನೆಗಳಿಂದ ಅವರು ಯಾವ ರೀತಿ ಪಾಠನ ಕಲಿತ್ರು ಮತ್ತೆ ಯಾವುದೇ ಒಂದು ಮನುಷ್ಯನಿಗೆ ಸಮಸ್ಯೆ ಬಂದಾಗ ಅದನ್ನ್ನನು ಧೈರ್ಯಗೆಡದೇ ಅದನ್ನು ತುಂಬ ಒಂದು ಪಾಸಿಟಿವ್ ಆಗಿ ತಗೊಂಡು ಆ ಒಂದು ಸಮಸ್ಯೆನ ಬಗೆಹರ್ಸ್ಕೊಬೇಕು ಅದನ್ನು ಯಾವ ರೀತಿ ನಾವು ಬಗೆಹರಿಸ್ಕೊಳ್ಳೋದು ಅಂತ ಮಕ್ಕಳು ಒಂದು ದೊಡ್ಡವರಿಂದ ಕಲಿಯುವಂಥದ್ದು ಅದೆಲ್ಲ ತುಂಬ ಮತ್ತೆ ಒಂದು ಹೊಂದಾಣಿಕೆ ಹೊಂದಾಣಿಕೆ ಅಂತ ಹೇಳ್ದಾಗ ಒಂದು ಮನೆಗಳಲ್ಲಿ ನೀನು ಆ ಕೆಲಸ ಮಾಡು ನಾನು ಈ ನಾನು ಈ ಹೊಲದ ಕೆಲಸ ಮಾಡ್ತೀನಿ ನಾನು ಈ ಮನೆಯದು ಜವಾಬ್ದಾರಿ ತಗೊಳ್ತೇನೆ ಅಂತ ಹೇಳಿದಾಗ ಒಂದು ಒಂದು ಏನು ಹಂಚಿಕೆ ಅದು ಏನು ಜವಾಬ್ದಾರಿ ಹಂಚಿಕೆಯೂ ಸಹ ಬಹಳ ಸೊಗಸಾಗಿ ಆಗುತ್ತೆ ಮತ್ತೆ ಎಲ್ಲರೂ ಭಾಗವಹಿಸ್ತಾರೆ ಅಂದರೆ ಈಗ ಒಂದು ಮನೇಲಿ ಒಂದು ಮೂವತ್ತು ಜನ ಇದ್ದರೆ ಒಂದು ಮೂವತ್ತು ಜನ ಇದ್ದರೆ ಒಂದು ಇಪ್ಪತ್ತು ಜನ ಕೆಲಸ ಮಾಡ್ತಾಯಿದ್ದರೆ ಇನ್ನೊಂದು ಐದು ಐದು ಹತ್ತು ಜನ ಸುಮ್ಮನೆ ಕೂತ್ಕೊಳ್ಳೋಕಾಗಲ್ಲ ಹೊ ಅವರು ಮಾಡ್ತಾಯಿದ್ದಾರಲ್ಲ ಇದರಿಂದ ಏನು ಅಂದರೆ ಒಂದು ಆ ಕೆಲಸನೂ ಸಹ ಒಂದು ಹಂಚಿಕೊಂಡು ಕೆಲಸ ಮಾಡ್ಕೊಂಡಾಗೆ ಆಗುತ್ತೆ ಅಂದರೆ ನನಗೆ ಯಾವಗಲೂ ತುಂಬ ಇಷ್ಟ ಆಗೋದು ಒಂದು ಅವಿಭಕ್ತ ಕುಟುಂಬದ ಬಗ್ಗೆ ಅದು ಅದ್ರ ಬಗ್ಗೆ ನಮಗೆ ತುಂಬ ಪ್ರೌಡಿದೆ ಏಕೆ ನಾನು ಈ ಥರ ಮಾತಾಡ್ತೀನಿ ಅಂದರೆ ಒಂದು ಅವಿಭಕ್ತ ಕುಟುಂಬದಲ್ಲಿ ಹಬ್ಬಗಳು ಬಂದರೆ ಒಂದು ಮನೆಯ ಒಂದು ಸಮಾರಂಭಗಳು ಬಂದರೆ ಆ ಒಂದು ನೋಡೋಕೆ ಚೆಂದ ಆ ತುಂಬು ಕುಟುಂಬದಲ್ಲಿ ಎಲ್ಲರೂ ಒಂದು ಮಾತಾಡಿಕೊಂಡು ನಗಾಡಿಕೊಂಡು ನಮ್ಮ ಅನುಭವಗಳನ್ನ ಹಂಚ್ಕೊಂಡು ಒಬ್ಬರೊಬ್ಬರನ್ನ ಛೇಡಿಸಿಕೊಂಡು ಚುಡಾಯಿಸಿಕೊಂಡು ನಗಾಡಿಕೊಂಡು ಮತ್ತು ಒಳ್ಳೊಳ್ಳೆ ಡ್ರೆಸ್ಗಳನ್ನ ಅವಳು ಒಂದು ರೇಷ್ಮೆ ಸೀರೆಗೆ ಹಾಕೊಳ್ಳೋದು ಮನೆಯೆಲ್ಲ ಅಲಂಕಾರ ಮಾಡು ಹೂವಿನಿಂದ ಅಲಂಕಾರ ಮಾಡಿಕೊಂಡು ಒಂದು ಒಡವೆಗಳನ್ನೆಲ್ಲ ಹಾಕ್ಕೊಂಡು ಆ ಒಂದು ಸಂಭ್ರಮ ಬಹಳ ಚೆನ್ನಾಗಿರುತ್ತೆ ಅದನ್ನು ಅನುಭವಿಸಿದವ್ರಿಗೆ ಗೊತ್ತು ಆದರೆ ಅದು ದಿನೇ ಕಾಲಕ್ರಮೇಣ ಏನೆಂದರೆ ಬರ್ತಾ ಬರ್ತಾ ಬರ್ತಾ ಏನೆಂದರೆ ಆ ಒಂದು ಅವಿಭಕ್ತ ಒಂದು ಕುಟುಂಬ ನಮ್ಮ ಸುತ್ತಮುತ್ತಲೇ ನೋಡಿದಾಗ ಕಡಿಮೆ ಆಗ್ತಾಯಿದೆ ಕಡಿಮೆ ಆಗ್ತಾಯಿದೆ ಏಕೆ ಅಂಥೇಳಿದರೆ ಈಗ ಏನೆಂದರೆ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಒಂದು ಏನೆಂದರೆ ಗಂಡ ಹೆಂಡತಿ ಇಬ್ಬರೂ ಕೆಲ್ಸಕ್ಕೆ ಹೋಗಬೇಕು ಮಕ್ಳು ಶಿಕ್ಷಣ ಒಂದು ಕೆಲಸದಿಂದ ಯ ಒಂದು ಅನಿವಾರ್ಯ ಇಲ್ಲೆಲ್ಲೋ ಒಂದು ಕಡೆ ಕೆಲಸದಲ್ಲಿ ಇರ್ತಾರೆ ಈಗ ಮೈಸೂರಲ್ಲಿ ಕೆಲ್ಸಕ್ಕೆ ಇರ್ತಾರೆ ಅವರು ಕೆಲ್ಸದ ಪ್ರಯುಕ್ತ ಬೆಂಗಳೂರಿಗೆ ವರ್ಗಾವಣೆಯಾಗುತ್ತೆ ಬೀದರ್ಗೆ ವರ್ಗಾವಣೆಯಾಗುತ್ತೆ ಆಗ ಅನಿವಾರ್ಯ ಅವ್ರು ಹೋಗ್ಲೇಬೇಕು ಯಾರೋ ನಮ್ಮ ಸ್ನೇಹಿತ್ರು ಹೇಳ್ತಾಯಿದ್ರು ಈಗ ಜಾಯಿಂಟ್ ಫ್ಯಾಮಿಲಿ ಅಂದರೆ ಗಂಡ ಹೆಂಡ್ತಿ ಒಂದು ಮಗು ಒಂದೇ ಮನೇಲಿರೋದೇ ಜಾಯಿಂಟ್ ಫ್ಯಾಮಿಲಿಯಂತೆ ಆದರೆ ಅದನ್ನೂ ಅದು ತಮಾಷೆಗೆ ಹೇಳಿದ್ರೂನು ಅದನ್ನ ನೆನೆಸ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಆಗ ನಾವು ಈ ಥರ ಅಸ್ಬೆಂಡು ಗಂಡ ಹೆಂಡತಿ ಮಗು ಒಂದೇ ಮನೆಯಲ್ಲಿದ್ದರೆ ಆ ಮಗು ಏನು ಕಲಿಯುತ್ತೆ ಅದ್ರ ಬಾಲ್ಯನ ಯಾವ ರೀತಿ ಒಂದು ಅನುಭವಿಸುತ್ತೆ ಹೇಳಿ ಮಕ್ಕಳು ಯಾವಾಗಲೂನು ಮಕ್ಕಳ ಒಂದು ಸಮೂಹದಲ್ಲೇ ಆಟ ಆಡಬೇಕು ಬೀಳಬೇಕು ಎದ್ದೇಳಬೇಕು ಗಲಾಟೆ ಮಾಡಬೇಕು ಅಮ್ಮ ಹೋಗಿ ಸಾಂತ್ವನ ಹೇಳಬೇಕು ಆ ಒಂದು ಬಾಲ್ಯನ ಮಕ್ಕಳು ತುಂಬ ಸಂತೋಷವಾಗಿ ಕಳೀತಾಯಿಲ್ಲ ಆಯ್ತಾ ಮತ್ತು ಅದ್ರ ಜೊತೆಗೇನೆಂದರೆ ಅಪ್ಪ ಅಮ್ಮ ಎಲ್ಲ ಅವ್ರದ್ದೇ ಆದ ಕೆಲಸದಲ್ಲಿ ಹೋಗ್ತಾರೆ ಅಥ್ವಾ ಹೀಗೆಲ್ಲ ಒಂದು ಏನೆಂದರೆ ಆಧುನಿಕತೆಗೆಲ್ಲ ಬಂದ್ಬಿಟ್ಟಿದ್ದೀವಿ ಹೆಚ್ಚು ನಾವು ಮನುಷ್ರು ಮನುಷ್ರು ಮಾತಾಡೋದಕ್ಕಿಂತ ನಾವು ಹೆಚ್ಚು ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ ಮೊಬೈಲು ಮತ್ತು ದೂರದರ್ಶನ ಮತ್ತು ಒಂದು ಲ್ಯಾಪ್ ಟಾಪ್ ಬರೀ ಅದರ ಜೊತೆಯೇ ಹೆಚ್ಚು ನಾವು ಟೈಮು ಸ್ಪೆಂಡ್ ಮಾಡೋದರಿಂದ ಇವತ್ತು ಹೇಗೆ ಅಂದರೆ ನಾನು ಏನೋ ಒಂದು ಕೆಲಸ ಮುಗಿಸಿ ಸಾಕಾಗಿ ಮನೆಗೆ ಬಂದರೆ ಇವತ್ತು ನಿಮ್ಮ ಕೆಲಸ ಹೇಗಿತ್ತು ನೀವಿವತ್ತು ಖುಷಿಯಾಗಿದ್ರ ಅಂತ ಕೇಳೋಕ್ಕೆ ಯಾರೂ ರೆಡಿಯಿಲ್ಲ ಅವರು ಬರ್ತಾರೆ ಒಂಥರ ನಾವು ಏನು ಅಂದರೆ ಆಧುನಿಕತೆ ಕೆಲಸ ಕೆಲಸ ಕೆಲಸ ಕೆಲಸ ಕೆಲಸ ಮನೆ ಊಟ ಮಲಗೋದು ಇಷ್ಟೇ ಆಗ್ಬಿಟ್ಟಿದೆ ಇದು ಒಂದು ಒಳ್ಳೇ ಕುಟುಂಬದ ಲಕ್ಷಣಗಳಲ್ಲ ನಾವು ಒಳ್ಳೇ ಕುಟುಂಬದಲ್ಲಿ ಒಂದು ಮನೇಲಿ ಎಷ್ಟೇ ಜನ ಇರಲಿ ಆ ಒಂದು ಒಳ್ಳೆ ಒಂದು ಹವ್ಯಾಸಗಳನ್ನ ಬೆಳೆಸ್ಕೋಬೇಕು ಏನೆಂದರೆ ಏನೇ ಒಂದು ಸಮಸ್ಯೆಯಾದಾಗ ಒಂದು ಆ ಶೇರ್ ಮಾಡ್ಕೋಬೇಕು ಆ ಶೇರ್ ಮಾಡಿಕೊಳ್ಳೋದ್ರಿಂದ ಏನು ಅಂಥೇಳಿದರೆ ನನ್ಗೆ ಏನೋ ಒಂದು ಸಮಸ್ಯೆ ಆಗ್ತಾಯಿರುತ್ತೆ ಅದು ಆ ಸೂಕ್ತವಾದ ಸಮಯದಲ್ಲಿ ನಾವು ಶೇರ್ ಮಾಡಿಕೊಂಡೋದಾಗ ಅದು ಆ ಸಮಸ್ಯೆಗೆ ನಮಗೊಂದು ಒಳ್ಳೆ ಪರಿಹಾರ ಸಿಗುತ್ತೆ ಅದರಿಂದ ನಾವು ಹೆಚ್ಚು ಒಂದು ತೊಂದರೆ ಆಗೋದನ್ನ ತಪ್ಪಿಸ್ಬೋದು ಒಂದು ಒಬ್ಬರಿಗೊಬ್ರು ನಾವು ವಿಷಯನ ಹಂಚ್ಕೋಬೇಕು ಅದ್ರ ಜೊತೆ ಏನೂ ಅಂಥೇಳಿದರೆ ಸಹಾಯ ಮಾಡಬೇಕು ಒಬ್ಬರಿಗೊಬ್ರು ಹಂಚ್ಕೋಬೇಕು ಅಂಥೇಳಿದಾಗ ಕೆಲವೊಂದು ಒಳ್ಳೆಯ ಅಭ್ಯಾಸಗಳನ್ನ ನಾವೀಗ ಎಲ್ಲರೂ ಒಟ್ಟಿಗೆ ಕೂತುಕೊಂಡು ಒಂದು ಊಟ ಮಾಡುವಂಥದ್ದು ನೈಟ್ ಆಗ್ಬೋದು ಮಧ್ಯಾಹ್ನ ಆಗ್ಬೋದು ಎಲ್ಲರೂ ಒಂದು ಒಟ್ಟಾರೆ ಹೇಳೋದೇನೆಂದರೆ ಮನೇಲಿ ಎಷ್ಟು ಜನ ಇರ್ತೀವಿ ಅಷ್ಟು ಜನರೂ ಒಟ್ಟಿಗೆ ಒಂದು ಟೈಮ್ನ ಏನದು ಕಳಿಬೇಕು ಅದು ಬಹಳ ಮುಖ್ಯ ಆಗ ನಾವು ತುಂಬ ಖುಷಿಯಾಗಿ ಇರ್ತೀವಿ ಮತ್ತೆ ಆ ಒಂದು ಸಂಬಂಧಗಳು ಜಾಸ್ತಿ ಆಗುತ್ತೆ ಮತ್ತೆ ಆ ಥರ ತೊಗೊಂಡಾಗ ಈಗಲೂನೂ ನಮ್ಮ ಅತ್ತೆ ಅತ್ತೆ ಮನೆಯಲ್ಲಿ ಒಂದೇ ಮನೆಯಲ್ಲಿ ಒಂದು ಹದಿನೈದು ಜನ ಇದ್ದಾರೆ ನಾಲ್ಕು ಜನ ಅಣ್ಣ ತಮ್ಮಂದಿರಿದ್ದಾರೆ ಅದ್ರ ಜೊತೆ ಅವರ ಹೆಂಡ್ತಿದೀರು ಇದ್ದಾರೆ ನಾಲ್ಕು ನಾಲ್ಕು ಎಂಟು ನಮ್ಮ ಅತ್ತೆ ಮಾವ ಹತ್ತು ಅದರ ಜೊತೆ ನಾಲ್ಕೂ ಜನಕ್ಕೆ ಮೊಮ್ಮಕ್ಕಳು ಆಗ ಅವರ ಒಂದು ಹಬ್ಬಗಳಿಗೆ ನಾವು ಏನೂ ಇಲ್ಲೆಲ್ಲ ನಾವು ಕೆಲಸ ನಮ್ಮ ಒಂದು ಒತ್ತಡನ ಒತ್ತಡದ ಲೈಫಲ್ಲಿ ನಾವೊಂದು ಹಳ್ಳಿಗೆ ಹೋಗ್ತೀವಿ ಅಂದರೇನೇ ನಮಗೊಂದು ಸಂಭ್ರಮ ನಮಗೊಂದು ಖುಷಿ ನಮಗೊಂದು ಬಹಳ ಹೆಮ್ಮೆ ಅನ್ನಿಸುತ್ತೆ ಅಯ್ಯೋ ಆ ಯಪ್ಪಾ ಎರಡು ದಿವಸ ರಜಾ ಬಂದರೆ ಸಾಕು ಮೂರು ದಿವಸ ರಜಾ ಬಂದರೆ ಸಾಕು ನಾವು ಹಳ್ಳಿಗೆ ಹೋಗೋಣ ಅಲ್ಲಿ ನಾವು ಖುಷಿ ಖುಷಿಯಾಗಿ ಇರ್ಬೋದು ಅಲ್ಲಿ ಸ್ವಲ್ಪ ಸಮಯ ಕಳೆಯೋಣ ಆ ಒಂದು ನಂಗೆ ಆ ಒಂದು ಆತ್ಮವಿಶ್ವಾಸ ಆ ಒಂದು ಖುಷಿ ನಮಗೆ ಒಂದು ಅವಿಭಕ್ತ ಕುಟುಂಬದಲ್ಲೇ ಇರುವಂಥದ್ದು ನಾನು ಹಾಗಂತ ಒಂದು ಏನು ಒಂದು ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಒಪ್ಕೋಳ್ತಿನಿ ಅದು ಯಾವುದೋ ಒಂದು ಕೆಲಸದ ಅನಿವಾರ್ಯತೆಯಿಂದ ನಾವು ಬಂದಿರ್ತೀವಿ ಆದರೆ ಇರೋದನ್ನು ನಾವು ಹೇಗೆ ನಾವು ಒಂದು ಮನೆಯಲ್ಲಿ ಮೂರೂ ಜನ ಇದ್ದರೂ ನಾಲಕ್ಕೂ ಜನ ಇದ್ದರೂ ನಾವು ಒಬ್ಬರಿಗೊಬ್ರು ಪರಸ್ಪರ ನಾವು ಒಂದು ಸಂಬಂಧನ ಕಾಪಾಡ್ಕೋಬೇಕು ಏಕೆ ನಾನು ಇದು ಹೇಳ್ತಿನೆಂದರೆ ನಾನು ತುಂಬ ಕಡೆ ನೋಡ್ತೀನಿ ಒಂದು ಏನೋ ಒಂದು ಈಗ ನಾನು ಒಂದು ಕಡೆ ಕೆಲಸ ಮಾಡ್ತಾಯಿದ್ದೀನಿ ಒಂದು ಹೆಲ್ತ್ದು ಆರೋಗ್ಯ ತಪಾಸಣಾ ಶಿಬಿರ ಇಟ್ಕೋಬೇಕು ಅಲ್ಲಿ ಬನ್ನಿ ಶಿಬಿರ ಇಟ್ಕೊಳ್ಳೋದು ಅಂಥೇಳಿದರೆ ನಾನು ನಮ್ಮ ಚಿಕ್ಕಮ್ಮನ ಜೊತೆ ಮಾತಾಡಿಸಲ್ಲ ನನ್ನ ತಂಗಿ ಜೊತೆ ಮಾತು ಬಿಟ್ಟು ನಾನು ಏಳು ವರ್ಷ ಆಯಿತು ನನ್ನ ಹಸ್ಬೆಂಡ್ ಜೊತೆ ಜಗಳಾಡಿದ್ದೀನಿ ಒಂದು ಆರು ತಿಂಗಳಾಯಿತು ನನ್ನ ಮಗ ನನಗೆ ಒಂದು ವಾರದಿಂದ ಮಾತಾಡಿಸ್ತಾಯಿಲ್ಲ ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಲ್ವ ಒಂದು ಮನೇಲಿ ಒಂದು ಮನೆಯಲ್ಲಿ ನಾಲ್ಕು ಜನ ಇದ್ದೇನೆ ನಾವು ನಾಲ್ಕೂ ಜನ ಒಬ್ಬರಿಗೊಬ್ಬರು ಮಾತಾಡಲ್ಲ ಅಂಥೇಳಿದರೆ ಇದು ನಮ್ಮ ಆರೋಗ್ಯದ್ಮೇಲೆ ಪರಿಣಾಮ ದುಷ್ಪರಿಣಾಮ ಬೀರುತ್ತೆ ಏಕೆಂದರೆ ಇವತ್ತು ಅದಕ್ಕೇನೆ ತುಂಬ ತುಂಬ ಮಾನಸಿಕ ಆರೋಗ್ಯದ ತುಂಬ ಹದಗೆಡ್ತಾಯಿರೋದು ನಾವು ಒತ್ತಡನ ನಿವಾರಣೆ ಮಾಡೋಕಾಗ್ತಾಯಿಲ್ಲ ಒತ್ತಡನ ನಿವಾರಣೆ ಮಾಡೋಕೆ ಆಗ್ತಾಯಿಲ್ಲ ಯಾಕೆ ಆಗ್ತಾಯಿಲ್ಲ ಅಂದರೆ ನಮ್ಮ ಮನೆಗಳಲ್ಲಿ ಕುಟುಂಬದ ಸದಸ್ಯರಲ್ಲಿ ನಮಗೆ ಅನೇಕ ಬಿರುಕುಗಳು ಭಿನ್ನಾಭಿಪ್ರಾಯಗಳು ಗಲಾಟೆಗಳು ಇದೆಲ್ಲ ಆಗ್ತಾಯಿರೋದರಿಂದ ಎಲ್ಲಿ ಗಂಡ ಹೆಂಡ್ತೀರ ಸಂಬಂಧ ಎಲ್ಲಿ ಅಪ್ಪ ಮಕ್ಕಳ ಸಂಬಂಧ ಎಲ್ಲಿ ಅಕ್ಕ ತಂಗೀರ ಸಂಬಂಧ ಆ ಒಂದು ಕೂಡು ಕುಟುಂಬ ಎಲ್ಲಿ ಇರಲ್ವೋ ಎಲ್ಲಿ ಹೊಂದಾಣಿಕೆ ಇರಲ್ವೋ ಅಲ್ಲಿ ನಮ್ಮ ಆರೋಗ್ಯ ಹಾಳಾಗೋದರಲ್ಲಿ ಸಂಶಯನೇ ಇಲ್ಲ ಒಂದು ದೈಹಿಕವಾಗಿಹಾಳಾಗೋದ್ರ ಜೊತೆಗೆ ನಾವು ಮಾನಸಿಕವಾಗಿ ಹೆಚ್ಚು ಹಾಳಾಗ್ತೀವಿ ಏಕೆಂದರೆ ನಾನು ಒಂದು ಕಡೆ ಕೆಲಸ ಮಾಡ್ತಾಯಿದ್ದೀನಿ ಅದರಲ್ಲಿ ಒಂದು ಸಹಾಯವಾಣಿ ಮಕ್ಕಳ ಸಹಾಯವಾಣಿಯಲ್ಲಿ ನಾನು ಕೆಲಸ ಮಾಡಿದಾಗ ಆಪ್ತ ಸಮಾಲೋಚಕರಾಗಿ ಎಷ್ಟೊಂದು ಒಂದು ಕೇಸ್ಗಳು ಎಂಟ್ರಿ ಆಗೋದು ಮಕ್ಕಳು ಒಂಟಿತನದಿಂದ ಒಂದು ಅಪ್ಪ ಕೆಲ್ಸಕ್ಕೆ ಹೊರ್ಟೋಗ್ತಾರೆ ಅಮ್ಮ ಕೆಲ್ಸಕ್ಕೆ ಹೊರಟೋಗ್ತಾರೆ ಅವರಿಗೆ ಒಂದು ಪ್ರೀತಿಯ ಕೊರತೆ ಅವರಿಗೆ ಅಪ್ಪ ಅಮ್ಮನಿಂದ ಸಿಗುವಂತಹ ಪ್ರೀತಿ ಕಾಳಜಿ ಗೌರವ ಆರೈಕೆ ಸಿಗ್ತಾಯಿಲ್ಲ ಹಾಗಾಗಿ ಮಕ್ಕಳಿಗೆ ಸಾಮನ್ಯವಾಗಿ ನನಗೆ ಬೇಕು ಅನ್ನಿಸಿದ್ದು ಎಲ್ಲಿ ಸಿಗಲ್ವೋ ಎಲ್ಲಿ ಸಿಗುತ್ತೆ ಆ ಕಡೆ ಹುಡುಕ್ಕೊಂಡು ಹೋಗ್ತಾರೆ ಇದು ಎಲ್ರದ್ದೂ ಇದೊಂಥರ ಸಾಮಾನ್ಯದ ಒಂದು ಏನಿದು ಸನ್ನಿವೇಶ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಹಾಗಾಗಿ ಎಷ್ಟೊಂದು ಕರೆಗಳು ಬರೋದೆಲ್ಲ ನಾವು ನಾವು ಒಂದು ದೂರವಾಣಿ ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ ಡ್ರಗ್ಸ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ ಅದೆಲ್ಲ ಅಂದಾಗ ಅವರಿಗೆ ಹೆಚ್ಚು ನಮಗೆ ಕಾರಣ ಕಂಡು ಹಿಡಿದಿರೋದೇ ಒಂದು ಗೊತ್ತಾಗಿರೋದೆ ಒಂದು ಒಂಟಿತನ ಯಾವ ಮಕ್ಕಳು ಒಂಟಿತನದಿಂದ ಇರ್ತಾರೋ ಆವಾಗ ನಮ್ಮ ಆಲೋಚನೆಗಳು ಬೇರೆಬೇರೆ ಕಡೆ ಹೋಗುತ್ತೆ ಕೆಟ್ಟ ಒಂದು ಸಮಾಜ ಘಾತುಕ ಕೆಲಸಗಳು ಅಂಥೇಳುವ ಆ ಕಡೆ ಎಲ್ಲ ನಮ್ಮ ಮೈಂಡ್ ಹೋಗುತ್ತೆ ಹಾಗಾಗಿ ನಾನು ಹೇಳೋದು ನಾನು ನಮ್ಮ ಸ್ನೇಹಿತರೂ ಸಹ ಎಷ್ಟೊಂದು ನಮ್ಮ ಸ್ನೇಹಿತರು ಬಗ್ಗೆ ಹೇಳಬೇಕು ನನಗೆ ತುಂಬ ಖುಷಿ ಆಗುತ್ತೆ ನಮ್ಮ ಸ್ನೇಹಿತರಲ್ಲೂ ಅಷ್ಟೇ ಒಂದು ರವಿಚಂದ್ರ ಅಂತ ಇದ್ದಾರೆ ಅಥವಾ ಶೇಕಿ ಅಂತ ಇದ್ದಾರೆ ಅವರೆಲ್ಲ ಏನಂತ ಹೇಳಿದರೆ ಒಂದು ತುಂಬು ಕುಟುಂಬದಲ್ಲಿ ಇವಾಗಲೂನು ಒಂದು ವಾಸ ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆಯಿದೆ ಯಾವುದೇ ಮತ್ತೊಮ್ಮೆ ನಾನು ಹೇಳೋದು ಏನು ಅಂಥೇಳಿದರೆ ಮಕ್ಕಳಿಗೆ ಮೊದಲ ಪಾಠ ಶಾಲೆ ಅಂತ ಹೇಳಿದರೆ ಒಂದು ಮನೆ ಮನೇಲಿ ಅಪ್ಪ ಅಮ್ಮ ಗಂಡ ಹೆಂಡತಿ ಅಕ್ಕ ತಂಗಿ ತಾಯಿ ಮಕ್ಕಳು ಒಂದು ಒಳ್ಳೇ ಕುಟುಂಬನ ನಾವೆಲ್ಲ ಒಂದು ಬುನಾದಿ ಅಂತ ಹೇಳ್ತೀವಿ ಒಂದು ಒಳ್ಳೆಯ ಕುಟುಂಬದಲ್ಲಿ ಮಕ್ಕಳಿಗೆ ಒಳ್ಳೆ ಮಾರ್ಗದರ್ಶನ ಒಳ್ಳೆ ಶಿಕ್ಷಣ ಕೊಡೋಣ ಸಮಾಜದಲ್ಲಿ ಒಂದು ಉತ್ತುಮವಾದ ಒಂದು ಪ್ರಜೆ ಆಗೋಕ್ಕೆ ಈ ಒಂದು ಈ ಉತ್ತಮ ಪ್ರಜೆ ಆಗಲಿಕ್ಕೆ ಮನೆನೇ ಕಾರಣ ನಮ್ಮ ಹತ್ತಿರದ ಅಪ್ಪ ಅಮ್ಮನೇ ಕಾರಣ ನಾವೆಲ್ಲರೂ ಉತ್ತಮ ಪ್ರಜೆ ಆಗೋಣ ಅಂತ ಈ ಮೂಲಕ ನಿಮಗೆ ಕೇಳ್ಕೊಳ್ತಾಯಿದ್ದೀನಿ